ನಾನು ಮಾಡುವಂಥ ಅಪರೂಪದ ಅಡುಗೆ ಅಂತಂತಂದ್ರೆ ರಿ ಗುಲಾಬ್ ಜಾಮೂನ್ ರಿ ಈ ಗುಲಾಬ್ ಜಾಮೂನನ್ನು ಮಾಡ್ಬೇಕು ಅಂದ್ರೆ ಭಾರಿ ಪ್ರಮಾಣ್ದೊಳಗೆ ನಾವು ಸಕ್ರೆಯನ್ನ ಬಳಸ್ಕೊಂತೀವಿ ರೀ ಯಾಕಪ್ಪ ಅಂತಂದ್ರೆ ನಾ ಮೊನ್ನೆ ಒಂದು ಶಾಲೆ ಒಳಗೆ ರೀ ಎಲ್ಲ ಒಂದು ಮುನ್ನೂರು ಮಕ್ಕಳಿಗೆ ಗುಲಾಬ್ ಜಾಮೂನ್ ಮಾಡಿವಿ ರೀ ಒಂದೊಂದು ಮಕ್ಕಳಿಗೆ ಎರಡು ಎರಡು ಗುಲಾಬ್ ಜಾಮೂನ್ ಬರುವಂಗೆ ನಾನು ಆರು ನೂರು ಗುಲಾಬ್ ಜಾಮ್ಗಳನ್ನು ಮಾಡಿದ್ದೀನಿ ರೀ ಆರು ನೂರು ಗುಲಾಬ್ ಜಾಮೂನ್ ಮಾಡ್ಬೇಕು ಅಂತ ಅಂದ್ರೆ ನಾವು ಒಂದು ಆರು ಎಂಟು ಪಾಕಿಟ ಗುಲಾಬ್ ಜಾಮೂನ್ ಪಾಕಿಟ್ ತಗೊಂಡಿನಿ ರೀ ಮತ್ತು ಅದಕ್ಕೆ ಅಷ್ಟೇ ಅಲ್ದ ಒಂದು ಅರ್ಧ ಕೆಜೀಯಷ್ಟು ಹಾಲಿನ ಪೌಡರ್ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಆ ಎಂಟು ಪಾಕಿಟ ಗುಲಾಬ್ ಜಾಮೂನ್ ಪುಡಿ ಮತ್ತು ಇದು ಒಂದು ಅರ್ಧ ಕೆಜಿ ಅಷ್ಟು ಹಾಲಿನ ಪೌಡರ ಈ ಎರಡನ್ನು ಮಿಕ್ಸ್ ಮಾಡಿದ್ದೇನೆ ರೀ ಮಿಕ್ಸ್ ಮಾಡಿ ಇದಕ್ಕೆ ಸಲ್ಪ ದಾಲ್ಡ ತುಪ್ಪ ಇರ್ತೈತಲ್ಲ ರಿ ಅದನ್ನ ಕರ್ಗಿಸ್ ಕಾಟ ಹಾಕಿ ನಾದಿ ಇಟ್ಟೆ ರೀ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟೆವು ರೀ ಬಿಟ್ಟು ಕಾಟಾ ಆಮ್ಯಾಲ ಇದಕ್ಕ ಒಂದು ಎಷ್ಟು ಕೆಜಿಯಪ್ಪ ಅಂತಂದ್ರೆ ಐದು ಕೆಜಿ ಸಕ್ರೆ ರೀ ಐದು ಕೆಜಿಯದು ಸಕ್ರೆ ಪಾಕ ಮಾಡಿಕೊಂಡು ರೀ ಐದು ಕೆಜಿ ಸಕ್ರೆ ಪಾಕಕ್ಕೆ ರೀ ಒಂದು ಎಷ್ಟೇ ಆ ಸಕ್ರೆ ಎಷ್ಟು ಇರ್ತೈತಿ ಅದ್ರ ಡಬಲ ನೀರು ಹಾಕ್ಕೊಂಡೆವ್ ರೀ ನೀರು ಹಾಕಿಕೊಂಡು ಅದನ್ನ ಗ್ಯಾಸಿನ ಮ್ಯಾಲೆ ಇಟ್ಟು ಕೈ ಆಡ್ಸ್ಕೋತ ಇದ್ದೆವು ರೀ ಅದು ಒಂದು ಕುದಿ ಹತ್ತು ಕುದಿ ಹತ್ತಿದ್ ಮ್ಯಾಲ್ ಒಂದು ಹತ್ತು ನಿಮಿಷ ಬಿಟ್ಟು ಕಾಟ ಅದನ್ನು ಏನು ಮಾಡಿದ್ವಪ್ಪ ಅಂತಂದ್ರೆ ಪಾಕ ಕುದಿಸಿ ಕೆಳಗೆ ಇಟ್ಟು ರೀ ಆಮ್ಯಾಲ ಗುಲಾಬ್ ಜಾಮೂನ್ ಮಾಡ್ಕೊಳಕ್ಕೆ ಒಂದು ಕರು ಇಟ್ಕೊಂಡು ಅದರಾಗ ಎಣ್ಣೆ ಹಾಕಿ ಒಂದು ಕೆಜಿ ಅಷ್ಟು ಎಣ್ಣೆ ಹಾಕಿದ್ದು ರೀ ಅದು ಎಣ್ಣೆ ಸಲ್ಪ ಕಾಯಕ್ಕ ಬಿಟ್ಟು ರೀ ಕಾದ ಮೇಲೆ ಸಲ್ಪ ನಿಧಾನವಾದಂಥ ಉರಿ ಒಳಗೆ ಏನು ಮಾಡಿದ್ವು ರೀ ಒಂದೊಂದೇ ದುಂಡ ದುಂಡಗೆ ಮಾಡಿಕೊಟ್ಟು ರೀ ಆ ಹುಡ್ಗರು ಎಲ್ಲ ಮಕ್ಳು ಎಲ್ಲ ಸಣ್ಣ ಸಣ್ಣ ಉಂಡೆ ಉಂಡೆ ಮಾಡಿಕೊಟ್ವು ನಾವು ಅವನ್ನೆಲ್ಲ ಕರ್ದೆವ್ ರೀ ಆದ್ರೆ ನಾವು ಮಾಡಬೇಕಾದ್ರೆ ಎಣುಸ್ಕೋತನ ಮಾಡಿದ್ದು ರೀ ಮಕ್ಳಿಗೆ ಕೂಡ ಅಲ್ಲಿ ಎಣ್ಕೆ ಒಂದು ಎಣಿಸುವಂಥ ಅನುಭವವೂ ಗೊತ್ತಾತು ಮತ್ತು ಅದರ ಜೊತೆಗೆ ನಾವು ಮುನ್ನೂರು ಮಕ್ಳು ಇದ್ದವಲ್ಲ ಆರು ನೂರು ಗುಲಾಬ್ ಜಾಮೂನ್ ಅರ ಆಗ್ಬೇಕು ನಮಗೆ ಅಂತ ತಿಳ್ಕೊಂಡು ನಾವು ಏನು ಮಾಡಿದ್ವಿ ಅವ್ನ ಮಾಡ್ಕೋತ ಎಣಸ್ಕೋತ ಕರದು ಕರದು ಆಂ ಪಾಕದೊಳಗೆ ಏನು ಮಾಡಿದ್ವಿ ಹಾಕಿ ಕಾಟಾ ಒಂದು ದಿನ ಬಿಟ್ಟು ರೀ ಹೊರ್ಳಿ ಮಳ್ಳ ಮರು ದಿವ್ಸ ಏನು ಮಾಡಿದೆವಪ್ಪ ಅಂದ್ರೆ ಊಟದ ಟೈಮ್ಗ ಎಲ್ಲ ಮಕ್ಕಳ್ಗೆ ಎರಡು ಎರಡು ಗುಲಾಬ್ ಜಾಮೂನ್ ಬರು ಹಂಗ ಹಾಕಿ ಕೊಟ್ಟೆವ್ ರೀ ಇಷ್ಟು ನಾನು ಮಾಡಿದಂತಹ ದೊಡ್ಡ ಅಡಿಗೆ ರೀ ಇದು